ಹಿಂದಕ್ಕೆ ನಾವು ಸಾಮಾನೆಲ್ಲ ಪೂರಾ ಜಿಡ್ಡಾಗಿ ಇದ್ದಿನಂಥವು ಸಾಮಾನುಗಳು ಮಣ್ಣಿಂದು ಗಡಿಗೆಗಳು ಯೂಸ್ ಮಾಡ್ತಿದ್ದರು ಎಲ್ಲರೂ ಆ ಮಣ್ಣಿಂದು ಗಡಿಗೆಗೆ ಬೂದಿ ಹಚ್ಚಿ ಕರ್ಕ ಹಚ್ಚಿ ಉಜ್ಜು ಉಜ್ಜು ಉಜ್ಜಿ ಅವಕ್ಕ ಚೆಂದ ಮಾಡ್ತಿದ್ದರು ಮತ್ತು ಅದಾದ್ಮೇಲೆ ತಾಮ್ರದ ಪಾತ್ರೆಗಳು ಬಂದವು ತಾಮ್ರದ ಪಾತ್ರೆಗಳು ಅವು ಉಜ್ಜಬೇಕು ಅಂದ್ರೆ ಹುಣಸೇಕಾಯಿ ತಗೊಂಡು ಉಜ್ಜು ಉಜ್ಜು ಉಜ್ಜಿ ಅವಕ್ಕೆ ಚೆಂದ ಹೊಳಿಲಾ ಹೊಳಿಯೋ ಹಂಗೆ ಮಾಡ್ಬೇಕಾಯ್ತಿತ್ತು ಜಿಡ್ಡು ಇಷ್ಟು ಜಿಡ್ಡಿರ್ತಿತ್ತು ಆ ಜಿಡ್ಡು ಹೋಗಬೇಕು ಅಂದ್ರೆ ಹುಳಿ ತಗೊಂಡು ಒರೆಸಿದ್ರು ಹೋಯ್ತಿತ್ತು ಇಲ್ಲಾಂದ್ರೆ ನಿರ್ಮಾ ಸಿಗ್ತಿತ್ತು ಹಿಂದಕ್ಕೆ ಆ ನಿರ್ಮಾ ತಗೊಂಡು ಉಜ್ಜಿದ್ರೆ ಚೆಂದ ಮಿಂಚ್ತಿದ್ದವು ಎಲ್ಲ ಸಾಮಾನು ಅದಾದ್ಮೇಲೆ ಅಲುಮಿನಿಯಂ ಸಾಮಾನು ಬಂದವು ಅಲುಮಿನಿಯಂ ಸಾಮಾನು ಉಜ್ಜಬೇಕು ಅಂದ್ರೆ ಬೂದಿ ತಗೊಂಡು ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿ ಉಜ್ಜಿದ್ರೆ ಆ ಜಿಡ್ಡಿದಿಂದೆಲ್ಲ ಪಾತ್ರೆಗಳು ಹೊಳೀತಾ ಇರ್ತಿದ್ವು ಇವಾಗ ಮತ್ತು ಹೊಸದಾಗಿ ಹೊಸ ಹೊಸ ಪ್ರೊಡಕ್ಟ್ಗಳು ಬಂದು ಸಾಮಾನ್ಗಳು ಬಂದು ಸೋಪು ಸೋಪು ವಿಮ್ ಎಕ್ಸೋ ಮತ್ತು ಸಬೀನಾ ಇಂಥವು ಎಷ್ಟೊಂದು ಪೌಡ್ರುಗಳು ಬಂದು ವಾಷಿಂಗ್ ಸೋಪ್ಗಳು ಬಂದು ಎಲ್ಲ ಕೆಲಸ ನಮ್ಗೆ ಹಗುರ ಮಾಡ್ಯಾವು ಎಷ್ಟೇ ಜಿಡ್ಡಿದ್ದರೂ ನಾವು ಆ ಪಾತ್ರೆಗಳಿಗೆ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಹೊಳೆಯಂಗೆ ಮಾಡ್ಲಾತ್ ಎಷ್ಟು ಜಿಡ್ಡು ಪಾತ್ರೆ ಇದ್ರೂನು ಇವೆಲ್ಲ ಸೋಪು ಇವೆಲ್ಲ ಡಿಟರ್ಜೆಂಟ್ಸಿಂದ ನಮಗೆ ಭಾಳಷ್ಟು ಹೆಲ್ಪ್ ಆಗ್ಲತು ಆಮೇಲೆ ಹಿಂದಕ್ಕಒಲೆ ಮ್ಯಾಲ ಮಾಡ್ತಿದ್ದೋರು ಆ ಒಲೆ ಮ್ಯಾಲ ಎಲ್ಲ ಸಾಮಾನು ಕರ್ರ್ ಕರ್ರಾಗ್ತಿದ್ವು ಇವನ್ನು ಈಗ ಭೀ ಎಷ್ಟೊಂದು ಜನ ಒಲೆ ಮ್ಯಾಲ ಮಾಡ್ತಾರಾ ಒಲೆ ಮ್ಯಾಲ ಮಾಡಿದ್ರು ಅಂದ್ರೆ ಅವ್ರಿಗೆ ಉಜ್ಜ್ಲಾಕ್ಕ ಭಾಳಷ್ಟು ಕಷ್ಟ ಆಯಿತು ಒಲೆ ಮ್ಯಾಲ ಮಾಡಿದ್ರೆ ಪಾತ್ರೆಗಳು ಅಲುಮಿನಿಯಂ ಪಾತ್ರೆ ಸ್ಟೀಲ್ ಪಾತ್ರೆಗಳು ಎಲ್ಲ ಕರ್ರ್ ಕರ್ರಗಾಯ್ತವು ಅದಕ್ಕೆಲ್ಲ ಬಿಳಿ ಹೆಂಗೆ ಮಿಂಚ್ದಂಗೆ ಮಾಡಬೇಕು ಹೆಂಗೆ ಉಜ್ಜಬೇಕು ಎಲ್ಲ ಪಾತ್ರೆಗಳು ಹಾಳಾಗೋಯ್ತವು ಹಾಗೆ ನಾವು ದಿನನಿತ್ಯ ಯೂಸ್ ಮಾಡಿದೆವು ಅಂದರೆ ಎಲ್ಲ ಪಾತ್ರೆಗಳು ಫುಲ್ ಕರ್ರಗಾಯ್ತವು ಅದಕ್ಕೆ ಈ ವಿಮ್ ಸೋಪು ಎಕ್ಸೋ ಸೋಪು ಮತ್ತು ಸಬೀನ ಸ ಪೌಡರು ಇವೆಲ್ಲ ಬಂದಿಲಿಂದ ನಮಗೆ ಅಂಥ ಜಿಡ್ಡಾದಂಥ ಪಾತ್ರೆಗಳು ಭೀ ಏನಾಗ್ಲಕತ್ತವು ಈಝಿಲಿ ಭಾಳ ಸುಲಭವಾಗಿ ಕ್ಲೀನ್ ಆಗ್ಲತ್ತವು ನಮ್ಮದು ಎಲ್ಲ ಶಕ್ತಿ ಸ್ ಸೇವ್ ಮಾಡ್ಲತ್ತವು

ನಮ್ದೆಲ್ಲ ಕೆಲಸಗಳು ಭಾಳ ಸುಲಭವಾಗಿ ಮಾಡ್ಲಾತ್ತವು ಯಾವುವು ಎಕ್ಸೋ ವಿಮ್ ಸಬೀನಾ ಇಂಥ ಮ ಎಷ್ಟೋ ಪ್ರೊಡಕ್ಟ್ಸ್ಗಳು ನಮ್ಮೆಲ್ಲ ಕೆಲಸಗಳಿಗೆ ಭಾಳ ಸುಲಭವಾಗಿ ಮಾಡ್ಲಾತ್ತವ ಮತ್ತು ಮತ್ತು ಹಿಂದಿಕ್ಕೆ ಎಷ್ಟೊಂದು ಪಾತ್ರೆಗಳಿಗೆ ಉಜ್ಜ್ಲಾಕ್ಕ ಕೆಲವೊಂದು ಸರಿ ನೀರು ಹಿಡ್ಕೊಳ್ಳಾಕ ಹೋದಾಗ ಜನಕ್ಕೆ ಎಷ್ಟು ಲೈನ್ ಹಚ್ಚಿ ನಿಂದಿರಬೇಕಿರ್ತಿತ್ತು ಆ ಲೈನ್ ಹಚ್ಚಿ ನಿಂದ್ರೋ ಪರಿ ಒಂದೊಂದು ಸರಿ ಗಡ್ಬಡಿನಾಗ ಎಲ್ಲ ಜನ ಏನು ಮಾಡ್ತಿದ್ರು ಎಲ್ಲಿ ನಮ್ಮ ಲೈನ್ ಹೋಯ್ತದೋ ಅಂಥ ಆ ಕೊಡಗಳು ಉಜ್ಜಲ್ದೆನೇ ಹಾಗೆ ತಗೊಂಡೋಗ್ತಿದ್ರು ಅಲ್ಲಿ ಹೋಗಿ ಕ್ಯೂ ಮೇಲೆ ನಿಂತು ಮೇಲೆ ನಿಂತು ನಿಂತಿದ್ ಮ್ಯಾಲ ಹೇಗೋ ಏನೋ ಟ್ಯಾಪಿನ ಹತ್ತಿರ ಬಂದು ನಿಂತ್ಮೇಲೆ ಅವ್ರಿಗೆ ನೀರಿನ ಹತ್ರ ಬಂದ್ಮೇಲೆ ಬೋರ್ವೆಲ್ ಹೊಡ್ದು ಹೊಡ್ದು ಮಣ್ಣು ಅಲ್ಲಿಂದ ಮಣ್ಣು ತಗೊಂಡು ಜೇಡಿ ಮಣ್ಣು ತಗೊಂಡು ಆ ಪಾತ್ರೆಗಳೆಲ್ಲ ಸರಿಯಾಗಿ ಉಜ್ಜಿ ತೊಳೆದು ಆಮೇಲೆ ಅದ್ರೊಳಗೆ ಫಿಲ್ ಮಾಡ್ತಿದ್ದರು ಫಿಲ್ ಮಾಡಿ ಮನೆಗೆ ತಕೊಂಡು ಹೋಗ್ತಿದ್ದರು ಈ ಥರ ಜೀವ್ನಗಳು ಹಿಂದಿದ್ದವು ಅದೇ ಈ ಈ ಕಾಲದ್ದು ಅಷ್ಟು ಕಷ್ಟ ಇಲ್ಲ ಈ ಥರ ಈ ಕಾಲದ್ದು ತುಂಬ ಸುಲಭವಾ ಸುಲಭ ಆಗೋಂಥ ಮಾಡೋಂಥ ಜೀವನ ನಮ್ಮದು ಈ ಎಲ್ಲ ಎಕ್ಸೋ ವಿಮ್ ಸಬೀನ ಇವೆಲ್ಲ ನಮ್ದೆಲ್ಲ ಕೆಲಸಗಳು ಬಹಳ ಸುಲಭವಾಗಿ ಮಾಡಿ ನಮ್ದೆಲ್ಲ ಶಕ್ತಿ ಸೇವ್ ಮಾಡ್ಲತ್ತವು ಈ ಜಿಡ್ಡಾದ ಪಾತ್ರೆಗಳು ಎಲ್ಲ ಹೊಳಪು ಹೊಳೆವಂಗೆ ಮಾಡ್ಲತ್ತವು